ಇ ಬ್ಯಾಂಕಿಂಗ್ ಸವಲತ್ತು ಮತ್ತು ಮ್ಯುಚುವಲ್ ಫಂಡ್ ಸವಲತ್ತು ನಾನು ಕೂಡ ಪಡೆದಿದ್ದೀನಿ ಸ್ಥಳೀಯ ಬ್ಯಾಂಕಿಂಗ್ಗಳು ಅದಕ್ಕೆ ನಮಗೆ ಸಹಕಾರನೂ ಕೂಡ ಮಾಡ್ತವೆ ಹೆಂಗಪ್ಪ ಅಂದರೆ ನಾನು ಎ ಟಿ ಎಂ ಕಾರ್ಡ್ನ ಬೇಕು ಅಂತಂದು ಹೇಳಿ ಮ್ಯಾನೇಜರ್ಗೆ ಡೈರೆಕ್ಟ್ ಆಗಿ ಕೇಳದೇ ಅವರು ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ನನಗೆ ಎ ಟಿ ಎಂ ಫೆಸಿಲಿಟಿಲಿ ಫೆಸಿಲಿಟಿಲಿ ನಾವು ಒದಗಿಸಿಕೊಟ್ರೂ ಮತ್ತೆ ಮ್ಯುಚುವಲ್ ಫಂಡ್ ಆಗಿರ್ಬೋದು ಆ ಥರ ಸವಲತ್ತುಗಳು ಅಂದರೆ ಇ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು ಅಪ್ಲಿಕೇಶನ್ನಲ್ಲೇ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಬ್ಯಾಂಕಿನ ಬಗ್ಗೆ ತಿಳ್ಕೊಳ್ಳೋದು ಆಗಿರ್ಬೋದು ಎಂ ಪಾಸ್ಬುಕ್ ಅಂದರೆ ಪಾಸ್ಬುಕ್ ನನ್ನ ಓ ಬ್ಯಾಂಕ್ಗಳಿಗೆ ಹೋಗಿ ಪ್ರಿಂಟ್ ಮಾಡಿಸ್ಕೊಂಡು ಬರ್ತಿದ್ವಿ ಟ್ರಾನ್ಸಾಕ್ಷನ್ಸ್ ಏನೇನೆಲ್ಲ ಆಗಿದೆ ಅಂತ ಅದನ್ನು ಅದು ಸಮಯ ಉಳಿತಾಯ ಮಾಡೋಕಂತ ಸಲುವಾಗಿ ಈಗ ಇ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಅನ್ನೋ ಫೆಸಿಲಿಟಿನ ಬಿಟ್ಟಿದ್ದಾರೆ ನಾವು ಯಾವ ಬ್ಯಾಂಕಿಯಲ್ಲಿ ಖಾತೆಯನ್ನು ಹೊಂದಿರ್ತೇವೋ ಅದಕ್ಕೆ ಸಪರೇಟ್ ಅಪ್ಲಿಕೇಶನ್ ಒಂದಿರುತ್ತೆ ಆ್ಯಪ್ ಒಂದಿರುತ್ತೆ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಮೊಬೈಲ್ ನಂಬರ್ ಎಲ್ಲ ರಿಜಿಶ್ಟ್ರ್ ಮಾಡಿ ಕೆ ವೈ ಸಿ ಎಲ್ಲಆದಮೇಲೆ ನಮಗೆ ಟ್ರಾನ್ಸ್ಯಾಕ್ಷನ್ ಎಲ್ಲ ಮೊಬೈಲ್ಲಲ್ಲೇ ನೋಡ್ಬೋದು ಆ ಅಪ್ಲಿಕೇಶನ್ ಮೂಲಕ ಮತ್ತೆ ಹಿಸ್ಟರಿ ಟ್ರಾನ್ಸ್ಯಾಕ್ಷನ್ ಹಿಸ್ಟರಿ ಮತ್ತೆ ಬ್ಯಾಲೆನ್ಸ್ ಎಷ್ಟು ಇದೆ ಏನು ಮಿನಿ ಸ್ಟೇಟ್ಮೆಂಟ್ ಎಲ್ಲ ಅದರಲ್ಲೇ ಬರತ್ತೆ ಅದನ್ನು ಬಿಟ್ಟರೆ ಮ್ಯುಚುವಲ್ ಫಂಡ್ ಮ್ಯುಚುವಲ್ ಫಂಡ್ಗಳು ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರುನೂ ಬ್ಯಾಂಕ್ಗಳಿಂದ ತಗೋಳ್ತಾರೆ ಮ್ಯುಚುವಲ್ ಫಂಡು ಮುಂದಿನ ಫ್ಯೂಚರ್ಗೆ ಯೂಸ್ ಯೂಸ್ಫುಲ್ ಆಗಲಿ ಮೀನ್ಸ್ ಮುಂದುಗಡೆ ಕಷ್ಟಕ್ಕೆ ಬರತ್ತೆ ದುಡ್ಡು ಅಂತ ಅಂಧೇಳಿ ಮ್ಯುಚುವಲ್ ಫಂಡ್ ಅಲ್ಲಿ ಎಲ್ಲ ದುಡ್ಡನ್ನ ಹಾಕ್ತಾರೆ ಇನ್ನು ಬೇರೆ ಥರ ಸವಲತ್ತುಗಳಂದರೆ ಎ ಟಿ ಎಂ ಕಾರ್ಡ್ ಆಗಿರ್ಬೋದು ಎ ಟಿ ಎಂ ಕಾರ್ಡ್ಯಿಂದ ಬ್ಯಾಂಕಲ್ಲಿ ಬ್ಯಾಂಕಿಗೆ ಹೋಗಿ ದುಡ್ಡು ಬಿಡಿಸುವಂಥದ್ದು ಟೈಮು ಫುಲ್ಲು ಉಳಿಯುತ್ತೆ ಮತ್ತೆ ಎ ಟಿ ಎಂ ಇದ್ದರೆ ಎ ಟಿ ಎಂ ಅಲ್ಲೇ ದುಡ್ಡನ್ನ ಡ್ರಾ ಮಾಡ್ಕೋಬಹುದು ಬ್ಯಾಂಕಿನ ಇನ್ನೂ ಹಲವಾರು ಫೆಸಿಲಿಟಿನ ಇನ್ನೂ ಫ್ಯೂಚರಲ್ಲಿ ಇನ್ನೂ ತುಂಬನೇ ಬಿಡ್ತಾರೆ ಅದೆಲ್ಲ ಜನರಿಗೆ ಉಪಯೋಗ ಆಗುವಂಥದ್ದೇ ಜನನೂ ಅದ ಒಳ್ಳೆ ರೀತಿಯಲ್ಲಿ ಉಪಯೋಗ ಉಪ್ಯೋಗಿಸಿಕೊಳ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ